ಮಕ್ಕಳು ಶಾಲೆಗೆ ಬರೋ ಕಾರಣವೇನೆಂದರೆ ಒಬ್ಬರಲ್ಲಿ ಇರುವ ಬದಲಾವಣೆ ಅವರ ಹಣ ಮತ್ತು ಎಲ್ಲ ರೀತಿಯಲ್ಲಿ ಬದಲಾವಣೆಗಳನ್ನು ನಾವು ಕಾ ನೋಡ್ಬೋದು ಹಣ ಒಂದು ಪ್ರಾಬ್ಲಮ್ ಒಂದು ಹಣ ಒಂದು ಕೊರತೆ ಆಗಿರುತ್ತದೆ ಅವರು ಅವರು ಶಾಲೆ ಬಿಡಲು ಕಾರಣವೇನಪ್ಪಾ ಅಂದರೆ ಮೇಯ್ನ್ ನಾವು ಹಣ ಆಗಿರುತ್ತೆ ಅವರ ಬಡತನವು ಕಾಡ್ತಾ ಇರತ್ತೆ ಅದಕ್ಕೋಸ್ಕರ ಒಂದು ಒಂದು ಕಾರಣ ಏನು ಕಾರಣ ಅಂತಂದರೆ ಒಂದು ಹಣ ಆಗಿರತ್ತೆ ನೆಕ್ಸ್ಟ್ ಕಾರಣ ಏನಪ್ಪ ಅಂತಂದರೆ ಒಂದು ಕಡೆಯಿಂದ ಬೇರೆ ಕಡೆ ಹೋಗೋಕೆ ಅಂತಂದರೂ ಬಸ್ಸಿನ ಒಂದು ಪ್ರಾಬ್ಲಮ್ ಇರತ್ತೆ ಅದ್ಕೋಸ್ಕರ ಅದೊಂದು ಒಂದು ಕಾರಣ ಮಕ್ಕಳು ಅವರಿಗೆ ಯಾವ ಯಾವ ಕಾರಣ ಅಂದರೆ ಒಂದು ಬೇರೆ ಕಡೆಯಲ್ಲಿ ಸ್ಕೂಲಿಗೆ ಶಾಲೆಗೆ ಹೋಬೇಕು ಅಂತಂದರೆ ಮಕ್ಕಳಿಗೆ ಯಾವುದೇ ಸೌಲಭ್ಯಗಳು ಸೌಕರ್ಯಗಳು ಮತ್ತು ಎಲ್ಲಾ ರೀತಿಯಾಗಿ ನಾವು ಅಲ್ಲಿ ಕಾಣಬಹುದು ಅದರಂತೆ ನಾವು ಹಣ ಅನಿವಾರ್ಯವಾಗಿರ್ತದೆ ಬಡತನ ಒಂದು ಕಾಡ್ತಾ ಇರ್ತದೆ ಮತ್ತು ಒಂದು ಕಡೆಯಿಂದ ಬೇರೆ ಕಡೆಗೆ ಪ್ರಯಾಣ ಮಾಡಲು ಬಸ್ಸಿನವಾಗಿ ಒಂದು ಇರುತ್ತದೆ ಅದಕ್ಕೋಸ್ಕರ ಒಂದು ಯಾವುದೇ ಒಂದು ನಾವು ಬದಲಾವಣೆಯನ್ನ ತರೋಕು ಶಾಲೆಗೆ ಯಾಕೆ ಉಡು ಮಕ್ಕಳು ಶಾಲೆ ಹೋಗಲು ಹೋಗುವುದಿಲ್ಲ ಹಳ್ಳಿ ಹಳ್ಳಿಯಲ್ಲಿ ಯಾವೆ ಯಾವುದೇ ಒಂದು ವಿಧ್ಯಾರ್ಥಿಯು ಕೂಡ ಶಾಲೆಗೆ ಹೋಗುದಿಲ್ಲ ಯಾಕಪ್ಪ ಅಂತಂದರೆ ಅಲ್ಲಿ ಬಡತನವನ್ನು ಕಾಡ್ತಾ ಇರುತ್ತೆ ಬಡತನ ಯಾವ ರೀತಿಯಾಗಿ ಕಾಡುತ್ತೆ ಅಂತ ಅಂದರೆ ಅವರಿಗೆ ಹಣದ ಕೊರತೆ ಇರುತ್ತೆ ಹಣದ ಕೊರತೆ ಅಂತೇಳಿ ಅಲ್ಲಿ ತಿನ್ನೋಕೂ ಊಟ ಮಾಡೋಕು ಹಣದ ಪ್ರಾಬ್ಲಮ್ ಇರೋದು ಕಾರಣ ಅದುಕೋಸ್ಕರ ಹಳ್ಳಿಯಲ್ಲಿ ಇದು ಸಿಟಿ ಥರ ಇರೋರು ಇರಲ್ಲ ಯಾಕಂತೇಳ್ದ್ರೆ ಇಲ್ಲಿ ಮಕ್ಳು ಜಾಸ್ತಿ ಜನ ಇರಲ್ಲ ಒಂದು ಎರಡು ಇರತ್ತೆ ಅಲ್ಲಿ ಹಳ್ಳಿಯಲ್ಲಿ ಅಂದರೆ ಜಾಸ್ತಿ ಜನ ಮಕ್ಳು ಇರ್ತಾರಲ್ಲ ಅದಕ್ಕೋಸ್ಕರ ಒಬ್ಬರು ಇಬ್ಬರು ಮನೆ ಇದು ಸ್ಕೂಲು ಹೋದ್ರೆ ಜೀವನ ನೆಡ್ಸೋದು ಕಷ್ಟ ಆಗತ್ತೆ ಅದಕ್ಕೋಸ್ಕರ ಮಕ್ಕಳನ್ನು ಹೊಲಗಳಿಗೆ ಕರ್ಕೊಂಡು ಹೋಗದು ಕೆಲಸಗಳಿಗೆ ಕಳ್ಸೋದು ಅದಕ್ಕೋಸ್ಕರ ಹಂಗಾಗುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ರೀತಿಯಾಗಿ ಯಾಕಪ್ಪ ಹುಡುಗರು ಸ್ಕೂಲಿಗೆ ಬರಲ್ಲ ಅಂತ ನಾವು ತಿಳ್ಕಳೋಕೆ ಕಾರಣ ಮೇಯ್ನ್ ಅಂತಂದರೆ ಕಾರಣ ಜಾಸ್ತಿ ಯಾಕಪ್ಪ ಒಂದು ಹಣದ ಕೊರತೆ ಆಗಿರ್ಬೋದು ಒಂದು ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು ಒಂದು ಒಂದು ಬಟ್ಟೆಗಳ ಕೊರತೆ ಊಟದ ಕೊರತೆ ಹಾಗು ಹಲವಾರು ರೀತಿಯ ರೀತಿಯ ಅದೇ ಅದು ತಿಳಿದುಕೊಂಡಿರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಹೇಳಿದರೆ ಅವರು ನೀನು ಕೊಡಪ್ಪ ನೀನು ಇದು ನಮಗೆ ಹಣ ಇಲ್ಲ ಅದಕ್ಕೋಸ್ಕರ ಕೊರತೆ ಇದೆ ಅದಕ್ಕೋಸ್ಕರ ನಾವು ಮಕ್ಕಳನ್ನು ಹೊಲಕ್ಕೆ ಕರ್ಕೊಂಡು ಹೋಯ್ತೀವಿ ಅದಕ್ಕೋಸ್ಕರ ಹಣದ ಕೊರತೆ ಅದಕ್ಕೆ ತಿಳುವಳಿಕೆ ಮೂಡಿಸುವ ಒಂದು ಕಾರ್ಯಕ್ರಮಗಳಾಗಲಿ ಅವರಿಗೆ ಜಾಗೃತಿ ಮೂಡಿಸುವ ಎ ಎಲ್ಲ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಡುತ್ತ ಎಲ್ಲ ರೀತಿಯವಾಗಿ ಸೌಲಭ್ಯಗಳ ಕೊರತೆ ಮತ್ತು ಸೌಕರ್ಯಗಳನ್ನು ಮಕ್ಕಳಿಗೆ ಮಾಡ್ಬಕಾತು ಸೌಲಭ್ಯಗಳು ಯಾವ ರೀತಿ ಯಾವ ಸೌಲಭ್ಯಗಳು ಯಾವ ಇರುದಿಲ್ಲ ಅಂದರೆ ಒಂದು ಬಟ್ಟೆ ಸೌಲಭ್ಯ ಇರುವುದಿಲ್ಲ ಊಟದ ಸೌಲಭ್ಯ ಇರುವುದಿಲ್ಲ ನೀರಿನ ಸೌಲಭ್ಯ ಇರುವುದಿಲ್ಲ ಅದಕ್ಕೋಸ್ಕರ ಅದು ಸೌಕರ್ಯಗಳು ಯಾವುವಪ್ಪ ಅಂದರೆ ಅದೇ ಊಟದ ಸೌಕರ್ಯ ಮತ್ತು ಬಟ್ಟೆದ ನೀರಿನ ಸೌಕರ್ಯ ಆಹಾರದ ಮುಂತಾದ ನಾವು ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ ಅದರಲ್ಲಿ ಕಾರಣಗಳಲ್ಲೂ ಮುಖ್ಯವಾಗಿ ಮುಖ್ಯ ಪಾತ್ರ ವಹಿಸುತಾ ಮಕ್ಕಳು ಶಾಲೆಗೆ ಯಾವ ರೀ ಯಾಕೆ ಅಪ್ಪ ಹೋಗೋದಕ್ಕೆ ಕಾರಣ ಏನು ಅಂತಾರೆ ಅದು ಒಂದು ಹಣದ ಕೊರತೆ ಹಣದ ಕೊರತೆ ಆಗಿರ್ಬೋದು ಬಟ್ಟೆಯ ಕೊರತೆ ಆಗಿರಬೋದು ಆಹಾರದ ಕೊರತೆ ಆಗಿರಬೋದು ಎಲ್ಲಾ ರೀತಿಯ ಬದಲಾವಣೆಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ